ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯದು ಚೆನ್ನಾಗೇ ಓದಿದ್ದೆ ಹಾಗೆಯೇ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಚೆನ್ನಾಗಿ ಓದಿದೆ ಹಾಗೆ ಹತ್ತನೇ ತರಗತಿಗೆ ಬಂದಾಗ ನಮಗೆ ಪುಸ್ತಕಗಳು ಚೇಂಜ್ ಆದವು ಅದು ಯಾವುದಪ್ಪ ಅಂದರೆ ಪಿ ಯು ಸಿಗೆ ಇರೋದೆಲ್ಲ ನಮಗೆ ಇಟ್ಟಿದ್ರು ಆಮೇಲೆ ಕಾಲೇಜಿಗೆ ಬಂದಾಗ ತುಂಬ ಕಷ್ಟಪಟ್ಟು ಹಾಗೋ ಹೀಗೋ ಅಂದ್ಕೊಂಡು ಟೆಂತ್ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಬಂದೆ ಆಮೇಲೆ ಪಿ ಯು ಸಿಗೆ ಬರ್ತೀನಿ ತುಂಬ ಸಿಲೆಬಸ್ ಚೇಂಜ್ ಆಗಿದ್ದಾವೆ ಎಲ್ಲ ತ ಎಲ್ಲ ಥರನೂ ಸಿಲೆಬಸ್ ಚೇಂಜ್ ಆಗಿ ಡಿಗ್ರಿಯವರದ್ದು ಮತ್ತೆ ಬಿ ಎಡ್ ಮಾಡೋರ್ದು ಎಲ್ಲ ಸಿಲೆಬಸ್ಸು ನಮಗೆ ಇಟ್ಬಿಟ್ಟಿದ್ದಾರೆ ಅವ್ ಅದಕ್ಕೆ ಥು ಹಾಗೋ ಹೀಗೋ ಅದನ್ನು ಕಷ್ಟಪಟ್ಟು ಪಾಸ್ ಮಾಡ್ಕೊಂಡು ಫಸ್ಟ್ ಇಯರ್ ಪಾಸ್ ಆದೆ ಆಮೇಲೆ ಸೆಕೆಂಡ್ ಸೆಮ್ ಸೆಕೆಂಡ್ ಇಯರ್ ಬಂದಾಗ ಸೆಕೆಂಡ್ ಪಿ ಯು ಬಂದಾಗ ಸಿಲೆಬಸ್ ಚೇಂಜ್ ಆಯಿತು ಆಗಿ ಲಾಕ್ ಡೌನ್ ಆಯಿತು ಹೇಗೋ ಕಷ್ಟಪಟ್ಟೆ ಓದಿದೆ ಆಗ ನಾನು ಪಾಸ್ ಆಗ್ಬೇಕು ಅಂತ ತುಂಬ ಚೆನ್ನಾಗಿ ಓದಿದಾಗ ಲಾಕ್ ಡೌನು ಪಾಸಾಪ್ ಪಾಸ್ ಮಾಡ್ಬಿಡ್ತು ಕೊರೋನ ಬಂದು ಹಾಗೆ ಮುಂದೆ ಬರ್ತಾ ನಾನು ಡಿಗ್ರಿಗೆ ಬಂದೆ ಡಿಗ್ರಿಗೆ ಬಂದಾಗ ನನಗೆ ಯಾವ ಥರ ಪಾಸ್ ಆಗಬೇಕು ನನಗೆ ಎಲ್ಲ ಹ್ಯಾಪಿನೆಸ್ ಎಲ್ಲ ಟೀಚರ್ಸ್ ಎಲ್ಲ ನೀವು ಡಿಗ್ರಿಗೆ ಹೋದ್ಮೇಲೆ ಚೆನ್ನಾಗಿ ಇರ್ಬೋದು ಎಲ್ಲ ಆ ರೀತಿಯೆಲ್ಲ ಹೇಳ್ತಿದ್ರು ನಾವು ಹಾಗೆ ಅಂದ್ಕೊಂಡು ಮುಂದೆ ಬರ್ತಾಯಿದ್ವಿ ಫಸ್ಟ್ ಪಿ ಯು ಸಿ ಮುಗೀತು ಸ ರಿಸಲ್ಟ್ ಬರಲಿಲ್ಲ ಸೆಕೆಂಡ್ ಸೆಮ್ ಮುಗೀತು ಆವಾಗ ಫಸ್ಟ್ ಸೆಮ್ ರಿಸಲ್ಟ್ ನೋಡ್ತೀವಿ ನಂದು ಮೂರು ಮೂರು ಹೋಗ್ಬಿಟ್ಟಿದೆ ಅದಕ್ಕೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ತುಂಬ ಕಷ್ಟಪಟ್ಟೆ ಸೆಕೆಂಡ್ ಸೆಮ್ ಬಂದಾಗ ಓದೋಕ್ಕೆ ಆಗ್ಲಿಲ್ಲ ತರ್ಡ್ ಸೆಮ್ ಬಂದೆ ಓ ಚೆನ್ನಾಗಿ ಓದಿ ಓದಬೇಕು ಅಂತ ಕಟ್ಟಿ ಬರೀಬೇಕು ಅಂತ ಆಸೆ ಆಗಿದ್ದು ಸೆಕೆಂಡ್ ಸೆಮ್ ಅಲ್ಲೂ ಎರಡು ಹೋಯ್ತು ತರ್ಡ್ ಸೆಮ್ ಅಲ್ಲೂ ಒಂದು ಹೋಯ್ತು ತಿರ್ಗ ಮತ್ತೆ ಆರು ಬ್ಯಾಕ್ ಆದವಲ್ಲಪ್ಪಾ ಅಂತ ಫೋರ್ಥ್ ಸೆಮ್ಮಿಗೆ ಬಂದಾಗ ತುಂಬ ನೈಟು ರಾತ್ರಿ ಎಲ್ಲ ಕೂತ್ಕೊಂಡು ಕಷ್ಟಪಟ್ಟು ತುಂಬ ಚೆನ್ನಾಗಿ ಓದಿ ಅವನ್ನ ಅಷ್ಟು ಪಾಸ್ ಮಾಡ್ಕೊಂಡು ಮುಂದೆ ಬಂದೆ ನನ್ನ ನನ್ನ ಸ್ನೇಹಿತರೆಲ್ಲ ಹೇಗೆ ನೀನು ಕಷ್ಟಪಟ್ಟಿದ್ಯ ಎಲ್ಲ ಪಾಸ್ ಆಗ್ಬಿಟ್ಟವಲ್ಲ ಅಂತ ಎಷ್ಟು ಖುಷಿ ಪಟ್ಟರು ನನಗೆ ಅವರಿಗಿನ್ನ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋದು ನೋಡಿ ನನಗಿನ್ನೂ ಖುಷಿ ಆಗ್ತಿತ್ತು ಏಕೆ ಅಂದರೆ ಅವರು ನಾನು ಕಷ್ಟಪಟ್ಟು ಎಕ್ಸಾಮ್ ಬರೆಯೋದಕ್ಕೆ ಹಣ ಕೊಟ್ಟು ತುಂಬ ಹೆಲ್ಪ್ ಮಾ ಅಂದರೆ ಸಹಾಯ ಮಾಡ್ತಿದ್ರು ನಾನು ಹೇಗೆ ಇಷ್ಟ ಪಡ್ತಿದ್ದೆನೋ ಹಾಗೆಯೇ ಮಾಡ್ತಿದ್ರು ಅದಕ್ಕೆ ನನಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನನ್ನ ನನ್ಮೇಲೆ ಬೀರಿದ ಪ್ರಭಾವ ನನ್ನ ಫೇಲ್ ಅಂದರೆ ನನ್ನ ಇದ್ರದ್ದು ಫೇಲ್ ಆಗಿದ್ದೆ ಒಂದು ದೊಡ್ಡ ತಪ್ಪು ಅನ್ನೋ ರೀತಿಯಾಗಿತ್ತು ಅದಕ್ಕೆ ತುಂಬ ಕಷ್ಟ ಪಟ್ಟು ಮುಂದೆ ಬರಬೇಕು ಅಂತ ಈಗ್ಲೂ ತುಂಬ ಚೆನ್ನಾಗಿ ಓದ್ತಿದ್ದೀನಿ ಹೆ ಅಷ್ಟೇ